ನಮಸ್ತೆ ಹಾಂ ಹಾಂ ಗೊತ್ತಾಯಿತು ಹೇಳಿ ಹಾಂ ಹೌದು ಈ ವೀಕಿಂದ ಸ್ಪೋಟ್ಸ್ ಡೇ ಸ್ಟಾಟ್ ಆಗುತ್ತೆ ಆ ಒನ್ ವೀಕ್ ಫುಲ್ ಇರುತ್ತೆ ಪ್ರ್ಯಾಕ್ಟೀಸೆಲ್ಲ ಇರುತ್ತೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಅವನು ಸ್ಪೋಟ್ಸಲ್ಲಿ ತುಂಬ ಚೆನ್ನಾಗಿ ಇದು ಮಾಡ್ತಾನೆ ಓದೋದ್ರ ಜೊತೆಗೆ ಸ್ಪೋಟ್ಸಲ್ಲೂನು ತುಂಬ ಚೆನ್ನಾಗಿದಾನೆ ಅವನ್ದು ರನ್ನಿಂಗು ಕಬಡ್ಡಿ ಆ ಥರ ಎಲ್ಲ ಆ್ಯಕ್ಟಿವಿಟೀಸೆಲ್ಲ ನೋಡಿದ್ದೀನಿ ನಾನು ಈಗ ಸ್ಪೋಟ್ಸ್ ಎಲ್ಲ ಇದಾದರೆ ನಿಮಗೆ ಗೊತ್ತಲ್ಲ ಸ್ಪೋಟ್ಸಿಂದು ಒಂದು ಕಾರ್ಡ್ ಸಿಕ್ಕಿದ್ರೇನು ಅವರಿಗೆ ಇದು ಸಟಿಫಿಕೇಟ್ ಸಿಗುತ್ತಲ್ಲ ಸ್ಪೋಟ್ಸಿಂದ ಚೆನ್ನಾಗಿದ್ರೆ ಅದರಿಂದನು ಅವರಿಗೆ ಎಜುಕೇಷನಲ್ಲಿ ಎಲ್ಪ್ ಆಗುತ್ತಲ್ವಾ ಆ ಥರ ಎಲ್ಲ ಇಲ್ಲ ಆ ಥರ ಏನಿಲ್ಲ ನಾವು ಇಡೀ ದಿನ ಏನು ಸ್ಪೋಟ್ಸ್ ಆಡ್ಸೋಲ್ಲ ಅವರಿಗೆ ಅವರಿಗೆ ಅಂದರೆ ಸ್ಪೋಟ್ಸಿಗೆ ಅಂತಾನೇ ಒಂದಷ್ಟು ಟೈಮ್ ಇರುತ್ತೆ ಅಷ್ಟೇ ಆ ಟೈಮಲ್ಲಷ್ಟೆ ಸ್ಪೋಟ್ಸನ ಆಡಿಸೋದು ಅವಾಗಷ್ಟೇ ಇಡೀ ದಿನ ಎಲ್ಲ ಇದ್ದರೆ ಅದೇ ನೀವು ಹೇಳ್ದಂಗೆ ಸುಸ್ತು ಆಗುತ್ತೆ ಓದಲ್ಲಾಂತ ಆ ಥರ ಏನಿಲ್ಲ ಅವ್ನು ತುಂಬ ಬ್ರೇವ್ ಇದ್ದಾನೆ ಹುಡ್ಗ ತುಂಬ ಇಂಟಲಿಜೆಂಟೂ ಇದ್ದಾನೆ ಆಡೋದ್ ಆಡಿ ಬಿಟ್ಟು ಚೆನ್ನಾಗೂ ಓದ್ತಾನೆ ನಾನು ಅವ್ನ ಸ್ಕೋರ್ ಕಾರ್ಡ್ಸ್ ಎಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಇದು ಮಾಡ್ತಾನೆ ಓದ್ತಾನೆ ಜೊತೆಗೆ ಸ್ಪೋಟ್ಸಲ್ಲೂ ಇದ್ದರೆ ಎಲ್ಪ್ ಆಗುತ್ತಲ್ಲ ಅವ್ನಿಗೇ ಅಂತ ಅಷ್ಟೆ ನೋಡಿ ಕಳಿಸ್ಕೊಡಿ ಅದನ್ನೂ ಅಂದರೆ ಓದೋದ್ರ ಜೊತೆಗೆ ಸ್ಪೋಟ್ಸಲ್ಲೂ ಇದ್ರೂನೂ ಎಲ್ಪ್ ಆಗುತ್ತೆ ಅಲ್ಲವಾ ಇಲ್ಲ ಇಲ್ಲ ಇದು ಸ್ಕೂಲಿಂದನೆ ಇದು ಮಾಡಿರೋದು ಆರ್ಗನೈಸ್ ಮಾಡಿರೋದು ನೀವೇನು ವರಿ ಮಾಡ್ಕೊಬೇಡಿ ಏಕೆಂದ್ರೆ ಈಗ ನಾವು ಸ್ಕೂಲಲ್ಲೇ ಆರ್ಗನೈಸ್ ಮಾಡಿದ ಮೇಲೆ ಅವ್ರ ಸ್ಟಡಿ ಬಗ್ಗೇನೂ ನಾವು ಗಮನ ಕೊಡ್ತೀವಲ್ವಾ ಅವರು ಈಗ ಸ್ಕೋರ್ ಕಾರ್ಡ್ ಕಮ್ಮಿ ಆದರೆ ನಮ್ಮ ಕಾಲೇಜಿಗೇ ಅಲ್ಲ ಸಾರಿ ನಮ್ಮ ಸ್ಕೂಲ್ಗೇ ಇದು ಇದಾಗತ್ತೆ ಅಲ್ಲವಾ ಕೆಟ್ಟ ಹೆಸ್ರ್ ಬರುತ್ತೆ ಇವರು ಚೆನ್ನಾಗಿ ಓದ್ಸೋಲ್ಲ ಆ ಥರ ಎಲ್ಲ ಬರುತ್ತೆ ಸೊ ಹಾಗೇನಿಲ್ಲ ಎರಡರ ಕಡೆನೂ ಬ್ಯಾಲೆನ್ಸ್ ಮಾಡ್ತೀವಿ ನೀವು ಏನು ವರಿ ಮಾಡ್ಕೊಬೇಡಿ ಅವನಿಗೆ ಕರ್ದು ಬಿಟ್ಟು ನಾನು ಹೇಳ್ತಿನಿ ಮನೆಲ್ಲೂ ಹೋಗುನು ಓದಿಕೋ ಸ್ಪೋಟ್ಸಿಗೆ ಮಾತ್ರ ಇದು ಮಾಡಬೇಡಾಂತ ಇಲ್ಲ ಇಲ್ಲ ನಮ್ದು ಸ್ಕೂಲಿಂದಲೇ ಆರ್ಗನೈಸ್ ಮಾಡಿದ್ದೀವಿ ಸ್ಪೋಟ್ಸ್ ಇದೆ ಅಂತ ಹೇಳಿಬಿಟ್ಟು ಅದು ಒಂದು ಇವೆಂಟ್ ಥರ ಚೆನ್ನಾಗಿರುತ್ತೆ ಮಕ್ಳಿಗೂನು ಅಂತ ಕಳಿಸ್ಕೊಡಿ ಏನಿಲ್ಲ ನಾನು ಅವ್ನ ಹತ್ರ ಮಾತಾಡ್ತೀನಿ

ಹಾಂ ಓಕೆ ತ್ಯಾಂಕ್ ಯು